ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಕನ್ನಡದ ಭಾಷೆಯ ಬಗ್ಗೆ ಕವಿಯೊಬ್ಬರು ಹೇಳಿದ್ದಾರೆ ಅಂದರೆ ಸುಲಿದ ಬಾಳೆಯ ಹಣ್ಣನ್ನು ತಿನ್ನೋದು ಎಷ್ಟೊಂದು ಸರಳವೋ ಕನ್ನಡ ಭಾಷೆಯೂ ಸಹ ಅಷ್ಟೇ ಸರಳವಾದದ್ದು ಈ ಕನ್ನಡ ಭಾಷೆಯ ಬಗ್ಗೆ ಹೇಳೋದಾದರೆ ಒಂದು ನಮ್ಮ ಭಾಷೆಯ ಶ್ರೀಮಂತಿಕೆ ಬಗ್ಗೆ ಹೇಳೋದಾದರೆ ಇದರ ಒಂದು ಮಗ್ಗಲು ಅಂದರೆ ಗಾದೆಗಳು ಈ ಗಾದೆಗಳನ್ನು ವೇದ ಸುಳ್ಳಾದರು ಗಾದೆ ಸುಳ್ಳಾಗದು ಅಂಥೇಳ್ತಾರೆ ಇನ್ನೊಂದು ಮಾತಿದೆ ಗಾದೆ ಅಂದ್ರೇ ಬೀದಿಯಲ್ಲಿ ಸಿಗುವ ವೇದ ಅವು ಹುಟ್ಕೊಂಡಿರೋದೆ ಹೀಗೆ ಜನರ ನಮ್ಮ ಹಳೇ ಜನರ ನಮ್ಮ ಮ ಮೊದಲಿನ ಸ ಜನ ಪೂರ್ವಜರೆಲ್ಲ ಒಂದು ಗಾದೆ ಮಾತನ್ನು ಹೆಂಗೆಂತ ಅಂದ್ರೆ ಭಾಳಷ್ಟು ಗಾದೆ ಈಗ ಆಕಳು ಕಪ್ಪಾದರೆ ಹಾಲು ಕಪ್ಪೇ ಈ ಥರ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ತರ ಎಲ್ಲ ಹೇಳ್ತಾಯಿದ್ದಾರೆ ಇವುಗಳಿಗೆ ಒಂದು ಶ್ಲೋಕ ಭಗು ಒಂದು ಶ್ಲೋಕಕ್ಕಿರುವಂತಹ ಅಷ್ಟೇ ಮಹತ್ವ ಈ ಗೀತೆಗೆ ಈ ಗಾದೆಗಳಿಗೂ ಇವೆ ನನ್ಗೆ ತುಂಬ ಇಷ್ಟಾಗೋದು ಅಂತಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು ಈ ಗಾದೆ ಅರ್ಥ ಏನು ಅಂತಂದರೆ ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನಮ್ಮ ಜೀವನ ಶೈಲಿ ಇರಲಿ ಅಂಥೇಳಿ ಯಾಕೆಂದ್ರೆ ನಮ್ಮ ಈ ಗಾದೆ ಮಾತಿನ ಶಬ್ಧಾರ್ಥ ಏನಿರ್ತದೆ ಶಬ್ದಶಃ ಅರ್ಥ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಹಾಸಿಗೆ ಎಷ್ಟಿರ್ತದೆ ಅಷ್ಟು ಮಾತ್ರ ಕಾಲು ಚಾಚಬೇಕು ಅಂದರೆ ನಿಡಿದಾಗಿ ಕಾಲು ಚಾಚಿ ಮಲ್ಕೊಂಡ್ರೆ ಹಾಸಿಗೆ ಹೊರಗಡೆ ನಮ್ಮ ಕಾಲು ಹೋದರೆ ಏನಾಗ್ತದೆ ರೋಗ ರುಜಿನಗಳು ಬರ್ತಾವೆ ನಮಗೆ ಕ್ರಿಮಿಕೀಟಗಳು ಕಚ್ತಾವೆ ಅದರಿಂದ ಬೇರೆ ರೋಗಗಳು ಬರ್ತಾವೆ ಅನ್ನೋದು ಶಬ್ದಶಃ ಅರ್ಥವಾದರೆ ಈ ಗಾದೆಯ ಒಳಾರ್ಥ ಬೇರೆಯೇ ಇದೆ ಅಂದರೆ ಏನು ಅಂತಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನಮ್ಮ ಜೀವನ ಶೈಲಿ ಇರಲಿ ಅದನ್ನು ಬಿಟ್ಟು ನಾವು ಕಾಲುಚಾಚಿದ್ರೆ ಅಥವಾ ನಮ್ಮ ಜೀವನ ಶೈಲಿಯನ್ನು ಅದನ್ನು ಬಿಟ್ಟು ನಾವು ಮುಂದೆ ಹೋಗೋದಾದರೆ ಏನಾಗ್ತದೆ ಅಂತಂದ್ರೆ ಅವಾಗ ನಾವು ಆರ್ಥಿಕ ಸ್ಥಿತಿಗೆ ಮೀರಿ ನಮ್ಮ ಕೆಲಸ ಮಾಡಿದ್ವಿ ಮನುಷ್ಯನಿಗೆ ಆಶಯ ಅನ್ನೋದು ಇದ್ದೇ ಇರುತ್ತೆ ಪಕ್ಕದಮನೆಯವನು ಒಂದು ಗಾಡಿ ತೊಗೊಂಡ್ನೇ ನಾನು ಗಾಡಿ ತೊಗೊಳ್ಬೇಕು ಪಕ್ಕದಮನೆಯವ್ರು ಕಾರ್ ತೊಗೊಂಡ್ರೇ ನಾವು ಕಾರ್ ತೊಗೊಳ್ಬೇಕು ಅವ್ರು ಎ ಸಿ ಹಾಕಿಸಿದ್ರೆ ನಾವೂ ಹಾಕಿಸಿ ಹೌದು ಮಾಡಬೇಕು ಇಲ್ಲ ಅಂತಿಲ್ಲ ಆದರೆ ಆಸೆ ಅಂತ ಅನುಕೂಲತೆ ನಮ್ಮಲ್ಲಿದೆಯ ಅದನ್ನು ನೋಡ್ಕೊಳ್ಬೇಕು ಅದೇ ಈ ಹಾಸಿಗೆ ಇದ್ದಷ್ಟು ಕಾಲುಚಾಚು ಮಾತಿನ ಅರ್ಥ ಅವ್ರು ಮಾಡ್ಯಾರಂಥೇಳಿ ನಾವು ಮಾಡ್ಲಿಕ್ಕೆ ಹೋದ್ವು ಅಂದರೆ ಸಾಲ ಸೂಲ ಮಾಡಬೇಕಾಗ್ತದ ಆವಾಗ ಪರಿಸ್ಥಿತಿ ಸರಿಯಾಗಿ ಸಾಲ ತೀರಿಸಿದ್ರೆ ನಮ್ಮ ಮರ್ಯಾದೆ ಉಳಿತದೆ ಇಲ್ದೆ ಹೋದರೆ ಸಮಾಜದಲ್ಲಿ ಮರ್ಯಾದೆ ಇರಂಗಿಲ್ಲ ಗೌರವ ಇರಂಗಿಲ್ಲ ಆಡಂಬರದ ಜೀವನ ನಮಗೆ ತರ ಅಲ್ಲ ಅಥವಾ ಅದನ್ನು ಮಾಡ್ತಾ ಹೋದ್ವಿ ಅಂತಂದ್ರೆ ನಮಗೆ ಏನಾಗುತ್ತೆ ಇವಾಗ ಆಡಂಬರದ ಜೀವನಕ್ಕಾಗಿ ಸಾಲವನ್ನು ಮಾಡಿದ್ರೆ ಸಾಲಗಾರ ನಮ್ಮನ್ನು ನಮ್ಮ ಮನೆಜ ಮುಂದೆ ನಿಲ್ತಾನೆ ಆತ ಗದ್ದಲ ಮಾಡ್ತಾನೆ ಆತ ನಮ್ಮ ಮಾನ ಮರ್ಯಾದೆಯನ್ನೆಲ್ಲ ತೆಗೆದ್ಬಿಡ್ತಾನೆ ಆವಾಗ ಸಮಾಜದಲ್ಲಿ ನಮಗೆ ಗೌರವದ ಸ್ಥಾನವೇ ಸಿಗೋದಿಲ್ಲ ಕೆಲವೊಂದ್ಸಲ ನಾವು ಒಂದು ಸ್ವಲ್ಪ ಎಚ್ಚರ ತಪ್ಪಿದರೂ ಏನಾಗಿಬಿಡುತ್ತೆ ಅಂದರೆ ಸ ಆ ಮರ್ಯಾದೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಾರ ಅವಾಗ ಜೀವನಕ್ಕೆ ತೊಂದರೆ ಆಗಂಥದಿರ್ತದೆ ಅದಕ್ಕೆ ನಮ್ಮ ಜೀವನ ಶೈಲಿಯೇ ಹಾಸಿಗೆಮಾ ಇದ್ದಷ್ಟೇ ನಮ್ಮ ಕಾಲು ಚಾಚಬೇಕು ಅಂಥೇಳಿ ನಾವು ಗಾದೆಯನ್ನು ಗಾದೆಯ ಅರ್ಥವನ್ನು ನೋಡಬಹುದು ನಿಜಕ್ಕೂ ಇದು ಒಂದು ಒಳ್ಳೆಯ ಸಂದೇಶವನ್ನೇ ನೀಡ್ತದೆ ಇಂತಹ ಗಾದೆಗಳು ನಮ್ಮ ಕನ್ನಡದಲ್ಲಿ ಬಹಳಷ್ಟಿವೆ ಸದ್ಯಕ್ಕೆ ಇದೊಂದೇ ಸಾಕು